ನಾನು ಪಕ್ಷಿ ವೀಕ್ಷಣೆಗಂತ್ರ ಗದ್ದೆ ಬಳಿ ಹೋದಾಗ ಅಂದರೆ ನಮ್ಮ ತೋಟದ ಬಳಿ ಹೋದಾಗ ಆ ಕಡೆ ಒಂದು ಸಮೂಹ ದಟ್ಟವಾದಂತಹ ಒಂದು ಕಾಡುಗಳು ಮರ ಗಿಡಗಳು ಪೊದೆಗಳು ಇರೋದರಿಂದ ನನಗೆ ಕಾಡು ಕೋಳಿ ಕಾಣಿಸ್ತು ಆ ಕಾಡು ಕೋಳಿ ಒಂದು ಹುಂಜ ಮತ್ತು ಒಂದು ಹೆಣ್ಣು ಕೋಳಿ ಎರಡೂ ಕಾಣಿಸ್ತು ಉ ಹುಂಜ ಈ ಹುಂಜ ಭಾರೀ ಬುದ್ದಿವಂತ ಇದು ಇದಕ್ಕೆ ಮುದಿ ಮಾಮೂಲಿ ನಮ್ಮ ಹಳ್ಳಿ ಕೋಳಿ ಹೆಂಗಿದೆಯೋ ಹಂಗೇ ಇರುತ್ತೆ ಆದರೆ ನಮ್ಮ ಹಳ್ಳಿಗ್ಳಲ್ಲಿ ಮೇಯಿಸೋ ಕೋಳಿಕ್ಕಿಂತ ಇನ್ನು ಸ್ವಲ್ಪ ಚಿಕ್ಕದಾಗಿರುತ್ತೆ ಇನ್ನು ಈ ಹುಂಜಕ್ಕೆ ಕೊಕ್ಕು ಚಿಕ್ಕದಾಗಿದ್ದು ತ್ವಾಕೆ ತುಂಬ ಉದ್ದ ಇರುತ್ತೆ ತ್ವಾಕೆ ಒಂದು ಮೂರುಗಿಂತ ಉದ್ದ ಇರುತ್ತೆ ತ್ವಾಕೆ ಇದು ಮತ್ತು ಇದು ಕೋಳಿ ಕೂಗೋದು ಬಂದ್ಬಿಟ್ಟು ನಮ್ಮ ಸಾಕಿ ಮೇಯಿಸಿರುವ ಕೋಳಿಗು ಇದಕ್ಕು ತುಂಬ ವ್ಯತ್ಯಾಸ ಇರುತ್ತೆ ಇನ್ನು ಕಾಲು ಕಾಲು ಬನ್ಬಿಟ್ಟು ತುಂಬ ಸಣ್ಣಗಿರುತ್ತೆ ಉಗುರು ತುಂಬ ಶಾರ್ಪಾಗಿ ಬೆಳೆದಿರುತ್ತೆ ಉಗುರು ಈ ಗಂಡು ಕೋಳಿಗೆ ಇನ್ನು ಹೆಣ್ಣು ಕೋಳಿ ಹೆಣ್ ಕೋಳಿ ಬನ್ಬಿಟ್ಟು ಇದು ತುಂಬ ಚಿಕ್ಕದಾಗಿರುತ್ತೆ ಒಂದು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬರ್ಬೋದು ನಾವು ಹಳ್ಳಿ ಕಡೆ ಮೇಯ್ಸೋವು ಎರಡು ಕೆಜಿ ಮೂಕು ಕೆ ಜಿವರ್ಗೂ ಬರ್ತವೆ ಕೋಳಿಗಳು ಇದು ಒಂದು ಅರ್ಧ ಕೆಜಿ ಬರುತ್ತದೆ ಹ್ಞೂ ಅಷ್ಟೇ ಇದು ಹೆಣ್ ಕೋಳಿ ಈ ಹೆಣ್ಣು ಕೋಳಿ ಬೂದು ಕಲ್ಲರಿತ್ತು ತುಂಬ ಚಿಕ್ಕದಾಗಿತ್ತು ಹಕ್ಕಿ ಥರನೇ ಇತ್ತು ಇನ್ನು ಈ ಗಂಡು ಕೋಳಿ ಬನ್ಬಿಟ್ಟು ಕೆಂಪು ಕಲ್ಲರು ತ್ವಾಕೆ ಬನ್ಬಿಟ್ಟು ಕರೀ ಕಲ್ಲರು ನೋಡೋದಕ್ಕೆ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿತ್ತು ಇನ್ನೊಂದ್ಸಲ ಮತ್ತು ಅದು ನೋಡಿದ್ದಾದಮೇಲೆ ನವಿಲು ಕಾಣಿಸ್ತು ಇನ್ನು ಬೇರೆಬೇರೆ ಪಕ್ಷಿಗಳೆಲ್ಲ ಕಾಣಿಸ್ತು ಇನ್ನು ಅಪರೂಪ ಪಕ್ಷಿ ಅಂತಂದರೆ ತಲೆ ಸ್ವಲ್ಪ ತಲೆ ಚಿಕ್ಕದಾಗಿತ್ತು ರೆಕ್ಕೆಗಳು ತುಂಬ ಉದ್ದವಾಗಿತ್ತು ಇದು ಪಕ್ಷಿ ಪೂರ್ತಿ ಕಪ್ಪಗೆ ಇತ್ತು ಕಣ್ಣುಗಳು ಕೆಂಪ್ಗೆ ಇತ್ತು ಇದು ಯಾವ ಪಕ್ಷಿ ಅಂತ ಗೊತ್ತಿಲ್ಲ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಟೈಮ್ ನೋಡಿದ್ದು ಇದ್ರ ಜೊತೆಗೆ ಇನ್ನು ಒಂದು ಕಾಣಿಸ್ತು ಕೊಕ್ಕು ಉದ್ದಗಿತ್ತು ರೆಕ್ಕೆಗಳು ಮಾತ್ರ ಕೆಂಪಗಿತ್ತು ಇನ್ನು ಬಾಡಿ ಫೂರ್ತಿ ಕಪ್ಪಗಿತ್ತು ಕಾಲುಗಳು ಕಾಗೆ ಥರ ಇತ್ತು ಇದು ನಾನು ಫಸ್ಟ್ ಟೈಮ್ ನೋಡಿದಂತಹ ಒಂದು ಅಪರೂಪದ ಪಕ್ಷಿ ಇಂಥವುಗಳ್ನ ನಾ ಇದುವರೆಗೂ ನಾನು ನೋಡೇ ಇಲ್ಲ ಹಂಗೆ ನೋಡಿದೀನಿ ಸ್ವಲ್ಪ ಖುಷಿ ಪಟ್ಟೆ ಇಂಥ ಅಪರೂಪ ಪಕ್ಷಿಗಳು ನಮ್ಮ ಕಡೆ ಇದ್ದಾವಲ್ಲ ಅನ್ನೋ ಒಂದು ಸಂತೋಷ ಆಯಿತು